ಶಾಲೆಯಲ್ಲಿ ನೆಚ್ಚಿನ ವಿಷಯ ಇತಿಹಾಸ ಇತಿಹಾಸ ಅಂದರೆ ನನಗೆ ತುಂಬ ಇಷ್ಟ ಯಾಕೆ ಅಂತ ಹೇಳಿದರೆ ನಮ್ಮ ಪೂರ್ವಜರು ಹಿಂದಿನವರು ರಾಜರುಗಳು ಮಹಾರಾಜರು ಇವರೆಲ್ಲ ಹೇಗೆ ಆಡಳಿತ ನಡ್ಸಿದ್ರು ನಮಗೂ ಈಗಿನದ್ರಲ್ಲಿ ಯಾವ ರೀತಿಯಾದ ಒಂದು ಸಂಸ್ಕೃತಿ ನಾವು ಬೆಳೆಸ್ಕೊಂದು ಹೋಗ್ಬೇಕು ಅನ್ನೋದು ನಾವು ಹಿಂದಿನ್ ಇತಿಹಾಸ ನೋಡಿದಾಗ ನಮಗೆ ಕೆಲವೊಂದು ಐಡ್ಯಾಸ್ ಬರುತ್ತೆ ಅಂದರೆ ನಾವು ಹೀಗೆ ಬದುಕಬೇಕು ಜೀವನ್ದಲ್ಲಿ ಶಿಸ್ತನ್ನು ಕಲಿಯಬೇಕು ಅನ್ನೋದು ಇಲ್ಲ ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಎದುರಾದ್ರೆ ಅದನ್ನು ನಾವು ಹೇಗೆ ಎದ್ರಿಸ್ಕೊಂಡು ಅದನ್ನು ಬಗೆಹರ್ಸ್ಕೊಂಡು ಹೋಗ್ಬೋದು ಅದಕ್ಕೆ ಯಾರ ಒಂದು ಮಾರ್ಗದರ್ಶನ ಹೇಗೆ ಪಡ್ಕೊಳ್ಳಬೇಕು ಅಂತ ಪ್ರತಿಯೊಂದು ವಿಷ್ಯದ ಬಗ್ಗೆ ನಮಗೆ ತಿಳಿವಳಿಕೆ ನೀಡೊ ಅಂಥದ್ದೇ ನಮ್ಮ ಇತಿಹಾಸ ಇದರಲ್ಲಿ ನಾವು ಕೆಲವೊಂದು ನೋಡ್ತಾ ಹೋದಾಗ ಇವರು ಅಶೋಕ ಬಿಂದುಸಾರನ ಮಗ ಅಶೋಕ ಇದಾರಲ್ಲ ಇವ್ರ ಬಗ್ಗೆ ಸ್ವಲ್ಪ ನನಿಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಿದಿನಿ ಏನಂತ ಹೇಳಿದ್ರೆ ಅವರು ಪೂರ್ತಿಯಾಗಿ ಅಂದರೆ ಯುದ್ಧಗಳನ್ನು ಮಾಡ್ತಾ ಹೋದರು ಮಾಡಿದಾಗ ಅವರೇನೂ ಇದಾಗಿಲ್ಲ ಅಂದರೆ ಯಾವುದ್ರಲ್ಲೂ ಸೋಲಿಲ್ಲ ಗೆಲ್ತಲೇ ಹೋದರು ಹೋದ್ರುನೂ ಅವ್ರ್ಗೆ ಏನು ಅನಸ್ತು ಅಂದರೆ ಮುಂದೆ ಓ ನಾನು ಮಾಡಿದ್ದು ತಪ್ಪು ಇರ್ಬೋದು ಈ ರೀತಿಯಾಗಿ ಅಂದರೆ ಇದ್ರಿಂದ ನನಗೆ ಏನು ಸಿಕ್ಕಿತು ಅಂದರೆ ಬರೀ ರಕ್ತಪಾತ ಇದೆಲ್ಲ ಆಯಿತು ನಾನು ಪ್ರಜೆಗಳ ಬಗ್ಗೆ ಅಷ್ಟೊಂದು ಗಮನ ತಗೊಳ್ಳಲಿಲ್ವೇನೋ ಅಂತ ತಕ್ಷಣ ಅವರು ರಿಯಲೈಝ್ ಮಾಡಿಕೊಂಡ್ರು ತಮಿಗೆ ತಾವು ಕುತ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ನಾನು ಮುಂದೆ ಏನಾದ್ರೂ ಸರಿ ರೀತಿಯಲ್ಲಿ ಮಾರ್ಗದಲ್ಲಿ ನಡಿಯಬೇಕಂತ ಅವ್ರಿಗೆ ಇಷ್ಟ ಆಯಿತು ಅದಾದ ಮೇಲೆ ಅವರು ಯುದ್ಧವನ್ನು ಬಿಟ್ಟರು ಬಿಟ್ಟು ಬಿಟ್ಟು ಶಾಂತಿ ಮಾರ್ಗದಲ್ಲಿ ನಡ್ದ್ಕೊಂಡು ಒಂದು ಒಳ್ಳೆಯ ಹೆಸ್ರನ್ನು ಪಡ್ಕೊಂಡರು ಇದೇ ಥರ ನಾವು ಇನ್ನೊಂದು ಹೇಳೊದಾದ್ರೆ ಬಾಹುಬಲಿ ಅವ್ರ ಬಗ್ಗೆಯೂ ಹೇಳ್ಬೌದು ಶ್ರವಣಬೆಳಗೊಳದಲ್ಲಿದೆಯಲ್ಲ ಹಾಸನ್ದಲ್ಲಿ ಇದ್ರ ಬಗ್ಗೆಯೂ ಹೇಳ್ಬೋದು ಬಾಹುಬಲಿ ಮತ್ತು ಭರತ ಚಕ್ರವರ್ತಿ ಇಬ್ರದ್ದು ಇವ್ರು ಇಬ್ರ ಮಧ್ಯೆಯೂ ಅದೇ ಥರ ಬರುತ್ತೆ ಅಣ್ಣ ತಮ್ಮಂದಿರಲ್ಲಿ ಏನಂತ ಹೇಳದ್ರೆ ಇದರಲ್ಲಿ ಬಾಹುಬಲಿ ಹೆಸ್ರೇ ಗೊತ್ತಲ್ಲ ನಿಮಗೆ ಏನಂತ ಹೇಳದ್ರೆ ತುಂಬ ಬಲಿಷ್ಠ ಅವ್ನು ಎಲ್ಲದ್ರಲ್ಲೂ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲದ್ರಲ್ಲೂ ಸದೃಢನಾಗಿರ್ತಾನೆ ಆದರೆ ಏನಂದರೆ ಇವನಿಗೆ ಯುದ್ಧ ಮಾಡೋದ್ ಇಷ್ಟ ಇರಲ್ಲ ಶಾಂತಿ ಮಾರ್ಗದಲ್ಲಿ ನಡಿಯಬೇಕಂತ ಇದ್ರೂ ಭರತ ಏನು ಮಾಡ್ತಾನೆ ಇಲ್ಲ ಯುದ್ಧ ಆಗಲೇಬೇಕು ನನಗೆ ರಾಜ್ಯ ಬೇಕೇ ಬೇಕು ಅಂತ ಹೇಳ್ತನೆ ಹಾಗೆ ಕೊಟ್ರೂ ತಗೊಳ್ಬೋದು ಇವನು ಅಂತ ಇವ್ರು ಅನ್ಕೊಂಡು ಇರ್ತಾರೆ ಬಾಹುಬಲಿ ಆದರೆ ಅವ್ನಿಗೆ ಇಷ್ಟ ಇರಲ್ಲ ನಾನೇನೋ ದೊಡ್ಡದಾಗಿ ಜಯಿಸಬೇಕು ಮಾಡಬೇಕು ಅನ್ನೊಂಥ ಮಟ್ಟಕ್ಕೆ ಹೋಗ್ತಾನೆ ಹೋದಾಗ ಕೊನೆಗೆ ಅವನು ಯುದ್ಧಕ್ಕೆ ಕರೆದಾಗ ಕ್ಷತ್ರಿಯ ಧರ್ಮ ಏನಂತ ಹೇಳದ್ರೆ ಅಲ್ಲಿವರೆಗೂ ಪೂರ್ತಿಯಾಗಿ ಸಂಧಾನ ಮಾಡ್ಕೊಳಕ್ಕೆ ಇಷ್ಟ ಪಡ್ತಾರೆ ಯಾವುದೇ ರೀತಿ ಗಲಾಟೆ ಮಾಡ್ಕೊಳ್ಳೋದು ಅಂದರೆ ಶಾಂತಿಯನ್ನು ಕದಡುವಂಥ ಮನೋಭಾವನೆಗಳು ಅವರಲ್ಲಿರಲ್ಲ ಯಾವಾಗ ಅವರು ಒಬ್ಬ ಕ್ಷತ್ರಿಯ ಆಗಿ ಇನ್ನೊಬ್ಬರು ಅವರನ್ನ ಯುದ್ಧಕ್ಕೆ ಆಹ್ವಾನಿಸಿದಾಗ ಆಗಲಿ ಇನ್ನೊಂದು ಏನಾದರೂ ಚಾಲೆಂಜಿಂಗ್ ಮಾಡಿದಾಗಾಗ್ಲಿ ಅದನ್ನು ತಿರಸ್ಕಾರ ಮಾಡಿದರಂದ್ರೆ ಇಲ್ಲ ನಾನು ಮಾಡಕ್ಕಾಗಲ್ಲ ಅಂದ್ರು ಅಂದರೆ ಅವರನ್ನ ಹೇಡಿಗಳು ಅಂತ ಪರಿಗಣಿಸ್ತಾ ಇದ್ದರು ಈ ಮಾತು ಬರ್ಬಾರ್ದು ಅಂತ ಹೇಳ್ಬಿಟ್ಟಿ ಬಾಹುಬಲಿ ಏನು ಮಾಡ್ತಾರೆ ಅಣ್ಣ ಭರತನ ಜೊತೆಗೆ ಅವರು ಯುದ್ಧಕ್ಕೆ ರೆಡಿ ಆಗ್ತಾರೆ ಆದಾಗ ಮೊದಲು ಮಲ್ಲಯುದ್ಧ ಅಂತ ಹೇಳಿದ್ರೆ ಕುಸ್ತಿ ಕುಸ್ತಿದನ್ನು ಮಾಡ್ತಾರೆ ಕೊನೆಗೆ ದೃಷ್ಟಿ ಯುದ್ಧ ಮಾಡ್ತಾರೆ ದೃಷ್ಟಿ ಅಂದರೆ ಒಬ್ಬರ ಒಬ್ಬರು ಕಣ್ಣಲ್ಲಿ ಇಟ್ಟು ಎಷ್ಟೋ ಗಂಟೆಗಟ್ಟಲೆ ಏನು ಮಾಡಬೇಕು ನೋಡ್ತಾ ಇರಬೇಕು ಅದರಲ್ಲಿ ಯಾರು ದೃಷ್ಟಿಯನ್ನು ಕೆಳಗೆ ಇದು ಮಾಡ್ತಾರೆ ಅಥ್ವಾ ರೆಪ್ಪೆಯನ್ನು ಬಡಿತಾರೆ ಅವರು ಸೋತರಂತ ಇದೇ ಥರ ಮಲ್ಲಯುದ್ಧದಲ್ಲೂ ಅಷ್ಟೇ ಯಾರೆಲ್ಲ ಬೆನ್ನಿಗೆ ನೆಲಕ್ಕೆ ತಾಕಿದಾಗ ಬೆನ್ನು ನೆಲಕ್ಕೆ ತಾಗುತ್ತೆ ಅವ್ರು ಸೋತರಂತ ಈ ರೀತಿಯಾಗಿ ಅನೇಕ ಯುದ್ಧಗಳನ್ನು ಮಾಡ್ತಾರೆ ಮುಷ್ಠಿ ಯುದ್ಧ ಇವೆಲ್ಲ ಮಾಡ್ತಾರೆ ಮಾಡ್ದಾಗ ಏನಾಗುತ್ತೆ ಕೊನೆಗೆ ಇವರು ಬಾಹುಬಲಿಯೇ ಗೆಲ್ತಾರೆ ಅಣ್ಣ ಸೋಲ್ತಾನೆ ಸೋತರೂ ಭರತ ಸೋತ್ರೂ ಇವ್ರೇನು ಮಾಡ್ತಾರೆ ಅಂದರೆ ಇವ್ರಿಗೆ ಇಷ್ಟ ಇರಲ್ಲ ನನಗೆ ರಾಜ್ಯ ಮಾಡಬೇಕು ರಾಜ್ಯಭಾರ ಮಾಡಬೇಕು ಈ ರೀತಿಯಾಗಿ ಒಬ್ಬ ರಾಜ ಆಗಿ ನಾನೂ ಸುಖ ಸಂತೋಷ ವೈಭವದಲ್ಲಿ ಮಾಡಬೇಕು ಅಂತ ಇವ್ರಿಗೆ ಅಷ್ಟೊಂದು ಇಷ್ಟ ಏನೂ ಇರೋದೇ ಇಲ್ಲ ಆದ್ದರಿಂದ ಅವರು ಏನು ಮಾಡ್ತಾರೆ ಅಂದರೆ ಅಣ್ಣನಿಗೆ ಹೇಳ್ತಾರೆ ಇಲ್ಲ ನಾನೇನೇ ರಾಜ್ಯ ಗೆದ್ದಿದ್ದರೂ ಮಾಡಿದ್ರೂ ನಾವು ಇದೇನೂ ಬೇಡ ನನಗೆ ನಿನಗೆ ಎಲ್ಲ ಬಿಟ್ಟು ಕೊಡ್ತಾ ಇದ್ದೀನಿ ಅಂತ ಅವ್ರೇನು ಮಾಡ್ತಾರೆ ಬಿಡ್ತಾರೆ ಅವಾಗ ಭರತನಿಗೆ ತುಂಬ ಬೇಜರಾಗುತ್ತೆ ನಾನಾಗೇ ಒಬ್ಬ ಅಣ್ಣನ ಸ್ಥಾನ್ದಲ್ಲಿ ನಿಂತು ನನ್ನ ತಮ್ಮನ್ನ ಇದೇ ರೀತಿಯಾಗಿ ಮಾಡಿದ್ನಲ್ಲ ಅಂತ ಆದರೂ ಇವರು ನೀನೇನೂ ಆ ಥರ ತಪ್ಪು ಮಾಡಿಲ್ಲ ನಿಂಗೆ ಏನು ಅನಿಸುತ್ತೋ ಅದನ್ನು ಮಾಡಿದ್ದೀಯಾ ಬಿಡು ಆದರೆ ಮುಂದೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗಬೇಡ ಅಂತ ಹೇಳ್ತಾರೆ ಕೊನೆಗೆ ಏನು ಅಂತ ಹೇಳದ್ರೆ ಎಲ್ಲಾದನ್ನು ವಹಿಸ್ಬಿಟ್ಟು ಸೀದಾ ಏನು ಮಾಡ್ತಾರೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಇವ್ರ ಮನ್ಸಲ್ಲಿ ಇದ್ದಿದ್ದು ಒಂದೇ ಗೊಂದಲ ಏನಂತ ಹೇಳಿದ್ರೆ ಈ ರೀತಿ ಮನಷ್ಯನಲ್ಲಿ ಏನಕ್ಕೆ ಈ ರೀತಿ ಅಂದರೆ ಆಸೆಗಳಿರುತ್ತೆ ನಾನು ಅದನ್ನು ಪಡ್ಕೊಳ್ಳಬೇಕು ಇದನ್ನು ಈ ರೀತಿಯಾಗಿ ಯಾಕೆ ಬರುತ್ತೆ ಅಂತೆಲ್ಲ ಅವರು ಯೋಚನೆ ಮಾಡ್ತಾರೆ ಕೊನೆಗೆ ಏನಾಗುತ್ತೆ ಅವ್ರಾಗೇ ಪ್ರತಿಯೊಂದು ವಿಷಯನ ತನ್ನಲ್ಲಿ ಅದಕ್ಕೆ ಅರ್ಥವನ್ನು ಹುಡ್ಕೊಂಡು ಹುಡ್ಕೊಂಡ್ ಹೋಗ್ಬುಟ್ಟು ಅವ್ರೇನು ಮಾಡ್ತಾರೆ ಉತ್ತರವನ್ನ ಕಂಡ್ಕೊಂಡಾಗ ಅವರಿಗೆ ಶಾಂತಿ ಅನ್ನೋದು ಸಿಗುತ್ತೆ ಈ ರೀತಿಯಾಗಿ ಎಲ್ಲ ಮೋಹನ ಅವರು ತೊರ್ದ್ಬಿಟ್ಟು ಏನು ಮಾಡ್ತಾರೆ ಒಂದು ಇವತ್ತಿಗೂ ಒಳ್ಳೆಯ ಮನುಷ್ಯ ಅಂದರೆ ದೇವರ ಸ್ಥಾನದಲ್ಲಿ ಅವರನ್ನ ನಾವು ಇಟ್ಟು ಪೂಜಿಸ್ತೀವಿ